ನಾನು ಆನ್ಲೈನಲ್ಲಿ ಒಂದು ಚಾರ್ಜರ್ ಆರ್ಡ್ರ್ ಮಾಡಿದ್ದೆ ಅದು ಚಾರ್ಜರ್ ಯೂಸ್ ಮಾಡ್ತಾ ಇದ್ದಾಗ ಅದು ಮೊದಲು ಎರಡು ಸ್ಲಾಟಿದ್ದು ಇತ್ತದು ಮೊದಲನೇ ಸ್ಲಾಟ್ನಲ್ಲಿ ಅದು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಎರಡನೇ ಸ್ಲಾಟ್ನಲ್ಲಿ ಹಾಕಿ ನೋಡಿದವಾಗ ಸ ಒಂದು ಸ್ವಲ್ಪ ದಿನ ವರ್ಕ್ ಆಯಿತು ನಂತರ ನೋಡಿದರೆ ಅದು ಕರೆಂಟು ಡಿಮ್ ಡಿಪ್ ಆದ ಮೇಲೆ ಅದ್ರ ಕಾರ್ಡು ಹೋಗಿಬಿಡ್ತು ನೆಕ್ಸ್ಟ್ ನಾನೀಗ ಚೇಂಜ್ ಮಾಡಿ ಇಟ್ಟಿದ್ದೀನಿ ನೋಡಬೇಕು ಅದು ಹೇಗೆ ಆಗುತ್ತೆ ಅಂತ